ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕಾಯಿಲೆ ನಾವು ತಡೆಗಟ್ಬೇಕಂದರೆ ಅಥವಾ ನಮಗೆ ಯಾವುದೇ ಒಂದು ಸಮಸ್ಯೆ ದೇಹದಲ್ಲಿ ಬರುವ ಬರ್ಬಾರ್ದು ಅಂದರೆ ನಾವು ಏನು ಮಾಡ್ಬೇಕಂತಂದರೆ ಬೆಳಗ್ಗೆ ಒಂದು ಬೇಗ ಏಳುವಂಥದ್ದು ಅಥವಾ ಬ್ರೆಶ್ ಮಾಡಿ ಹಲ್ಲು ಹಲ್ಲು ಹಲ್ಲು ಬ್ರೆಶ್ ಮುಖ ಎಲ್ಲ ತೊಳೆದು ಒಂದು ಒಂದು ಒಂದು ಎರಡು ಗ್ಲಾಸ್ ಬೆಳಗ್ಗೆ ನೀರು ಕುಡಿಯುವಂಥದ್ದು ಆಮೇಲೆ ಯೋಗ ಮಾಡುವಂಥದ್ದು ಮತ್ತು ನಾವೀಗ ಟ್ರಾವೆಲ್ ಮಾಡ್ಬೇಕಾದರೆ ಅದು ಮುಖಕ್ಕೆ ಮಾಸ್ಕ್ ಎಲ್ಲ ಹಾಕ್ಬೇಕು ಮತ್ತು ಕಣ್ಣಿಗೆಲ್ಲ ಸೊಲ್ಪ ರಕ್ಷಣೆ ಮಾಡ್ಕೊಳ್ಬೇಕು ಆರೋಗ್ಯದಲ್ಲಂದರೆ ಬೇರೆ ಹೊರಗಿನ ಫುಡ್ ಎಲ್ಲ ತಿನ್ನು ತಿನ್ನುದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಮನೆಯಲ್ಲಿ ಅಂದರೆ ಊಟ ಮಾಡಬೇಕು ಊಟ ಮಾಡೋದು ಮತ್ತು ಅದಲ್ಲದೆ ಮನೆಯದ್ದೇ ಮನೆಯಲ್ಲೇ ಮಾಡಿದಂಥ ತಿಂಡಿ ತಿನಿಸುಗಳನ್ನು ತಿನ್ನಬೇಕು ಈ ಥರ ಇರ್ತದೆ ಮತ್ತು ಅದಲ್ಲದೆ ನಾವು ಈಗ ಆಸ್ಪಿಟಲಿಗೆ ಹೋಗಿ ವೀಕೆಂಡ್ ಅಥವಾ ಮಂತ್ ಮಂತ್ಲಿ ನಾವು ಹೆಲ್ತ್ ಚೆಕ್ಅಪ್ ಮಾಡ್ತಿರಬೇಕು ನಮ್ಮದು ಬಿ ಪಿ ಆಗಲಿ ಶುಗರ್ ಆಗಲಿ ಅಥವಾ ನಮಗೆ ಏನಾದರು ಹೃದಯ ಕಾಯಿಲೆ ಸಮಸ್ಯೆ ಏನಾದರು ಉಂಟಾ ಅಥವಾ ಕಿಡ್ನಿ ಅಥವಾ ಅಥ್ವಾ ನಮ್ಮದು ಮೂತ್ರ ವಿಸರ್ಜನೆ ಇದರಲ್ಲೇ ಏನಾದರು ಪ್ರಾಬ್ಲಮ್ ಉಂಟಾ ಬ್ಲಡ್ ಟೆಸ್ಟ್ ಮಾಡುವಂಥದ್ದು ಬ್ಲಡ್ ಅಲ್ಲಿ ಏನಾದರು ರಿಪೋರ್ಟ್ ಏನಾದರೂ ಆಗಿದ್ಯಾ ನಮಗೆ ಶುಗರ್ ಹೈ ಆಗಿದ್ಯಾ ಅಥ್ವಾ ಲೋ ಆಗಿದ್ಯಾ ಮತ್ತು ಅದಲ್ಲದೇ ಬ್ಲಡ್ ಅಲ್ಲಿ ಹಾಗೆ ಬ್ಲಡ್ ನಮ್ಮದು ಬ್ಲಡ್ ಏನಾದರು ಪ್ರಾಬ್ಲಮ್ ಉಂಟ ಅಥವಾ ಈ ಚರ್ಮ ಚರ್ಮರೋಗ ಅಂದರೆ ಚರ್ಮರೋಗದಲ್ಲಿ ಏನು ಸ್ಕಿನ್ ಎಲ್ಲ ಇದು ಆದರೆ ಅದನ್ನೆಲ್ಲ ನಾವು ಸ್ವಲ್ಪ ಮಾಡ್ಕೊಳ್ಬೇಕಾಗ್ತದೆ ಮತ್ತು ಬಟ್ಟೆಗಳನ್ನೆಲ್ಲ ಡೈಲಿ ವಾಶ್ ಮಾಡಲು ಹಾಕುವಂಥದ್ದು ಮತ್ತು ನೀರನ್ನೆಲ್ಲ ಮನೆಲೆಲ್ಲ ಬಿಸಿ ಮಾಡಿ ತಣ್ಣಗೆ ಮಾಡಿ ಕುಡಿವಂಥದ್ದು ಮತ್ತು ಫುಡ್ ಯಾವ್ದೇ ಮಣೆಯಲ್ಲಿ ತಿಂಡಿ ತಿನುಸುಗಳನ್ನು ಬಿಸಿ ಮಾಡಿ ಅದನ್ನು ಸ್ವಲ್ಪ ತಣ್ಣಗೆ ಮಾಡಿ ಬಿಸಿ ಮಾಡಿ ತಿನ್ಬೇಕು ಮತ್ತು ಹೊರಗಿನ ಫುಡ್ ಎಲ್ಲ ತಂದು ತಿನ್ಬಾರದು ಆಮೇಲೆ ಮನೆಯಲ್ಲಿ ಏನಾದರು ನಿನ್ನೆಯದ್ದು ಏನಾದರು ಊಟ ಆಗಲಿ ತಿಂಡಿ ತಿನಿಸುಗಲು ಮನೆಯಲ್ಲಿ ಏನಾದರು ಮಾಡಿದರೆ ಅಡಿಗೆ ಪದಾರ್ಥಗಳೆಲ್ಲ ಇದ್ದರೆ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದನ್ನೆಲ್ಲ ಬಿಸಿ ಮಾಡಿ ತಿನ್ನುವಂಥದ್ದು ಆಮೇಲೆ ಇದು ಈ ಡ್ರಿಂಕ್ಸ್ ಎಲ್ಲ ಸ್ವಲ್ಪ ಮಾಡ್ಬಾರದು ಸ್ವಲ್ಪ ಕಡಿಮೆ ಮಾಡಬೇಕು ಆ ಥರ ಎಲ್ಲ ಇರ್ತದೆ ಅಥ್ವಾ ನಾವು ಸಲ್ಲಿಯಲ್ಲಿ ಯಾವ್ದಾದರು ಹಾಸ್ಪಿಟಲ ಅಥವಾ ಕ್ಲಿನಿಕ್ ಏನಾದರು ಇದ್ದರೆ ಅಲ್ಲಿಗೆ ಹೋಗಿ ನಮ್ಮ ಕಣ್ಣು ಕಿವಿ ಮೂಗು ಕಿವಿ ಕಣ್ಣು ಕಿವಿ ಮೂಗು ಮತ್ತು ಬಾಯಿ ಹಲ್ಲುಗಳು ಮತ್ತು ನಮ್ಮ ದೇಹದಲ್ಲಿರುವಂಥ ಎಲ್ಲಾ ಇದನ್ನು ನಾವು ಚೆಕ್ಅಪ್ ಮಾಡ್ತಿರುವಂಥದ್ದು ಆಸ್ಪಿಟಲ್ಗೆ ಹೋಗಿ ಸಮಸ್ಯೆಗಳಿದ್ದರೆ ಅದಕ್ಕೆ ಬೇಕಾದ ಮೆಡಿಸನ್ ಹಾಗು ಅವರ ವನ್ ಮಂತಾ ಟು ಮಂತಾ ಈ ಥರ ಹೇಳಿದ್ರೆ ನಾವು ಅದನ್ನೆಲ್ಲ ಅಲ್ಲ ಮನ್ಸ್ ಮ ಜೀವನದಲ್ಲಿ ಅಳವಡಿಕೆ ಮಾಡುವಂಥದ್ದು ಆರೋಗ್ಯದಲ್ಲಿ ಅಂತೇಳಿದರೆ ನಾವು ಹೊರಗಿನ ಫುಡ್ ಫುಡ್ಡೆಲ್ಲ ನಾವು ತಿನ್ನೋದು ಸ್ವಲ್ಪ ಕಡಿಮೆ ಮಾಡಬೇಕು ಯಾಕೆಂದರೆ ಈಗಿನೆಲ್ಲ ಫುಡ್ಡಲ್ಲಿ ಕೆಮಿಕಲೆಲ್ಲ ಹಾಕಿರ್ತಾರೆ ಮತ್ತು ಅದಲ್ಲದೆ ಅದರಲ್ಲಿ ಈ ಬೇರೆ ಬೇರೆ ರೀತಿಯ ಚಿಲ್ಲಿ ಪೌಡ್ರು ಅದು ಇದು ಗ್ಲಾಮ್ ಫ್ಲವರ್ ಮತ್ತು ಬೇರೆ ಬೇರೆ ಎಲ್ಲ ಇದನ್ನೆಲ್ಲ ಹಾಕಿ ಮಾಡುವಂಥದ್ದು ಇರ್ತದೆ ಈ ಥರ ಇರುವಾಗ ಸ್ವಲ್ಪ ನಾವು ಅದನ್ನು ಆದಷ್ಟು ಜಾಗ್ರತೆ ಮಾಡಬೇಕು ಮತ್ತು ಈ ವಾಹನದಲ್ಲೆಲ್ಲ ನಾವು ಹೋಗುವಾಗ ಒಂದು ಕಣ್ಣಿಗೆಲ್ಲ ಚಸ್ಮ ಚಸ್ಮ ಹಾಕುವಂಥದ್ದು ಆಮೇಲೆ ಇದು ಮುಖಕ್ಕೆ ವಸ್ತ್ರ ಮುಖವಸ್ತ್ರ ಎಲ್ಲ ಹಾಕಿ ಮಾಸ್ಕ್ ಎಲ್ಲ ಹಾಕಬೇಕು ಮತ್ತು ಬಿ ಪಿ ಬಿ ಪಿ ಚೆಕ್ ಮಾಡ್ತಾ ಇರಬೇಕು ಅಂದರೆ ಮೊದಲೇ ಎಲ್ಲ ಬಿ ಪಿಯೆಲ್ಲ ಅದು ಹೈ ಎಲ್ಲ ಇರ್ಬಾರದು ಲೋ ಎಲ್ಲ ಇರ್ಬಾರದು ಶುಗರ್ ಕೂಡ ಹಾಗೆ ಶುಗರ್ ಎಲ್ಲ ಸ್ವಲ್ಪ ಟೆಸ್ಟ್ ಮಾಡ್ತಾ ಇರಬೇಕು ಯೂರಿನ್ ಟೆಸ್ಟ್ ಮಾಡಬೇಕು ಯೂರಿನ್ ಅಂದರೆ ಯೂರಿನ್ ಟೆಸ್ಟ್ ಮಾಡುದು ಯಾಕೆಂತೇಳಿದರೆ ನಮಗೆ ಯೂರಿನ್ ಉರಿ ಮೂತ್ರ ಬರ್ತದೆ ಈ ಉರಿಮೂತ್ರ ಬರುವಾಗ ಅಥವಾ ಈ ಕಿಡ್ನಿ ಸಮಸ್ಯೆ ಸ್ಟೋನೆಲ್ಲ ಆದರೆ ಹೊಟ್ಟೆ ನೋವೆಲ್ಲ ಇದ್ದರೆ ಈ ಥರ ಎಲ್ಲ ಇದ್ದರೆ ಸೊಲ್ಪ ಎಕ್ಸ್ರೆ ಎಲ್ಲ ತೆಗ್ಸಿ ಎಕ್ಸ್ರೆ ಎಕ್ಸ್ರೆ ತೆಗ್ಸ್ಬೇಕು ಎಕ್ಸ್ರೆ ತೆಗಿಸಿ ಎಕ್ಸ್ರೆನೆಲ್ಲ ನಾವು ಮತ್ತೆ ಎಲ್ಲ ನೋಡ್ಕೊ ನೋಡಬೇಕಾಗ್ತದೆ ಮತ್ತು ನಮ್ಮ ಈ ಸೊಂಟ ಮತ್ತು ಕಾಲು ಅದೆಲ್ಲ ಈ ಬೋನ್ ಏನೆಲ್ಲ ಉಂಟ ಈ ಬೆನ್ನುನೋವು ಆಗುದು ಆ ಥರಯೆಲ್ಲ ಬೋನಿಗೆ ಏನಾದರು ಸಮಸ್ಯೆ ಇದ್ದರೆ ನಾವು ಅದನ್ನೆಲ್ಲ ನೋ ಡಾಕ್ಟ್ರ್ಗಳ ಹತ್ರ ಹೋಗಿ ಅದನ್ನ ಚೆಕ್ಅಪ್ ಮಾಡಿ ನಾವು ನೋಡಬೇಕಾಗ್ತದೆ ಮತ್ತು ಈ ನಮ್ಮ ಫ್ರೀ ಸ ಫ್ರೀ ಸರ್ವಿಸ್ ಅಂದರೆ ಹೋಸ್ಪಿಟಲಲ್ಲಿ ಫ್ರೀ ಸರ್ವಿಸೆಲ್ಲ ಇರ್ತದೆ ಅಂತ ಈ ಫೆಸಿಲಿಟಿ ಎಲ್ಲ ಕ್ಲಿನಿಕ್ ಮತ್ತು ಈ ಕ್ಯಾಂಪ್ ಎಲ್ಲ ಮಾಡ್ತ್ರಲ್ಲ ಆ ಟೈಮಲೆಲ್ಲ ನಾವು ಹೋಗಿ ಚೆಕ್ ಮಾಡ್ತಾ ಇರಬೇಕು ಆವಾಗ ಆವಾಗ ಬ್ಲಡ್ ಆಗಲಿ ಎಲ್ಲಾ ರೀತಿ ನಮ್ಮ ಇದು ಬಾಡಿ ಲ್ಯಾಂಗ್ವೇಜಲ್ಲಿ ಏನೆಲ್ಲ ಸಮಸ್ಯೆ ಇರ್ತದ ಅದನ್ನೆಲ್ಲ ನಾವು ಸ್ವಲ್ಪ ಚೆಕ್ಅಪ್ ಮಾಡಿ ನಮ್ಮ ಆರೋಗ್ಯವನ್ನ ನಾವು ಸಾ ಜಾಗ್ರತೆ ಮಾಡ್ಕೊಳ್ಬೇಕಂತ ನಾನು ನನ್ನ ಅಭಿಪ್ರಾಯ ನಾನು ತಿಳಿಸ್ತಿದ್ದೀನಿ